ಹಲೋ ಅನ್ನಪ್ಪೇ ಅನ್ನಪೂರ್ಣೇಶ್ವರಿ ಅಕ್ಕಿ ಅಂಗಡಿನಾ ಮೇಡಮ್ ನಾವು ಮಾದೇಶ್ವರ ಮೆಸ್ಸಿಂದ ಕೊಳ್ಳೇಗಾಲದಿಂದ ಮಾತಾಡ್ತಾ ಇರೋದು ಮೇಡಮ್ ನಮ್ಮ ಮೆಸ್ಗೆ ಸ್ವಲ್ಪ ಅಕ್ಕಿಗಳು ಬೇಕಾಗಿತ್ತು ಮೇಡಮ್ ನಿಮ್ಮ ನಿಮ್ಮ ಹತ್ತಿರ ಬೀ ಟಿ ಮಾಮೂಲಿ ಸಣ್ಣ ಅಕ್ಕಿ ಬುಲೆಟ್ಟು ಹಾಂ ಹಾಂ ಬುಲೆಟ್ಟು ಮಂಜುನಾಥ ಸಾಮಕ್ಕಿ ಇದೆಲ್ಲ ಅಕ್ಕಿ ವೆರೈಟಿ ವೆರೈಟಿ ಅಕ್ಕಿಗಳು ನಾನು ಯಾವ್ದು ಬೇಕು ಅಂತ ಆಮೇಲೆ ವಾಟ್ಸಾಪ್ಪಲ್ಲಿ ಲೀಸ್ಟ್ ಕಳಿಸ್ತೀನಿ ಮೇಡಮ್ ನಿಮಗೆ

ಹಾಂ ಆಯ್ತು ಮೇಡ್ ಹ್ಞೂ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ನಮ್ಮ ಅಂಗಡಿ ಹುಡ್ಗನ್ನ ಕಳಿಸ್ತೀನಿ ಮೇಡಮ್ ನೀವು ಎಷ್ಟು ಗಂಟೆಗೆ ಮೇಡಮ್ ಬೆಳಿಗ್ಗೆ ಬಾಗಿಲ್ ತೆಗ್ಯೋದು ಅಂಗಡಿ ಬಾಗಿಲು ಸರಿ ಮೇಡಮ್ ಅದೇ ಒಂದು ಒಂಬತ್ತು ಒಂಬತ್ತೂವರೆಗೆ ಒಂಬತ್ತು ಒಂಬತ್ತೂವರೆಗೆ ನಮ್ಮ ಮನೆ ನಮ್ಮ ಮೆಸ್ ಮಾದೇಶ್ವರ ಮೆಸ್ಸಿಂದ ಹುಡ್ಗನ್ನ ಕಳಿಸ್ತೀನಿ ಮೇಡಮ್ ನಮಗೆ ನಮ್ಗೆ ಯಾವ ಯಾವ ಹಾಂ ಯಾವ ಯಾವ ಅಕ್ಕಿ ಬೇಕು ಅಂತ ವಾಟ್ಸಾಪ್ಪಲ್ಲಿ ಲೀಸ್ಟ್ ಕಳ್ಸಿ ಹ್ಞೂ

ಸರಿ ಮೇಡಮ್ ನಾವು ವಾಟ್ಸಾಪ್ ಲೀಸ್ಟ್ ಕಳಿಸ್ತೀನಿ ಅದನ್ನೆಲ್ಲ ನಮ್ಮ ಹುಡುಗ್ನ ಹತ್ತಿರ ಕಳ್ಸ್ಬಿಡಿ ಮೇಡಮ್ ಆಮೇಲೆ ಬೇಕಾದರೆ ನಾವು ನಿಮಗೆ ಅಮೌಂಟ್ ಬೇಕಾದ್ರೆ ಅಮೌಂಟ್ ಇಲ್ಲ ಫೋನ್ಪೇ ಗೂಗಲ್ಪೇ ಮಾಡಿ ಅಂದರೂ ಓಕೆ ಮೇಡಮ್ ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ತೀನಿ ಮೇಡಮ್ ಸರಿ ಮೇಡಮ್ ಹಾಂ ಸರಿ ಮೇಡಮ್ ಆಯ್ತು ಸರಿ ಮೇಡಮ್ ನಮ್ಮ ಅಂಗಡಿಯಿಂದ ಹುಡ್ಗನ್ನ ಕಳಿಸ್ತೀನಿ ಬಿಡಿ ಮೇಡಮ್ ಬೆಳಿಗ್ಗೆ ಹಾಂ ಸರಿ ಬಿಡಿ ಹಾಂ ಸರಿ